ಭಾರತವು ಇಂದು ಎದುರಿಸಿರುವ ಅತೀ ದೊಡ್ಡ ಹವಾಮಾನ ಸಮಸ್ಯೆ ಅಂದರೆ ವಾಯು ಮಾಲಿನ್ಯ ಮತ್ತೊಂದು ಜಲ ಮಾಲಿನ್ಯ ಹಾಗೂ ಮಣ್ಣಿನ ಮಾಲಿನ್ಯ ಕೂಡ ಆಗ್ತಾಯಿದೆ ಇಂದಿನ ಕಾಲದಲ್ಲಿ ನಾವು ಉಪಯೋಗಿಸಿ ಬಿಡುವಂಥ ಎಷ್ಟೋ ಪ್ಲಾಸ್ಟಿಕ್ಕುಗಳು ಅಥವಾ ಇತರ ವಸ್ತುಗಳನ್ನು ನಾವು ಮಣ್ಣಿನಲ್ಲಿ ಹಾಕಿರೋದ್ರಿಂದ ಮಣ್ಣು ಕೂಡ ಹೆಚ್ಚು ಹೆಚ್ಚು ಮಾಲಿನ್ಯಗೊಳ್ತಾಯಿದೆ ಇದರಿಂದ ಕೃಷಿ ಕೂಡ ಸ್ವಲ್ಪ ಕಷ್ಟಾಗ್ತಿದೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆಯಾಗಿ ಕೃಷಿ ಬೆಳೆಗಳು ಕೂಡ ಹೆಚ್ಚಾಗಿ ಲಾಭ ಕೊಡ್ತಾಯಿಲ್ಲ ಹೆಚ್ಚು ಒಂದು ಮಾಲಿನ್ಯ ಹವಾಮಾನ ಮಾಲಿನ್ಯ ಅಂದರೆ ವಾಯು ಮಾಲಿನ್ಯ ನಾವೇ ಈಗ ಹೆಚ್ಚಾಗಿ ಗಾಡಿಗಳನ್ನು ಬಳಸ್ತಿದ್ದೇವೆ ಈ ಗಾಡಿಗಳನ್ನು ಬಳಸೋದ್ರಿಂದ ಅದೇನೊ ಹೊಗೆ ಎಲ್ಲ ಗಾಳಿಗೆ ಸೇರಿ ಅದರಿಂದ ವಾಯು ಮಾಲಿನ್ಯ ಆಗ್ತಾಯಿದೆ ಹಾಗೂ ಇಂದಿನ ಯು ಇಂದಿನ ಸಮಯದಲ್ಲಿ ಹೆಚ್ಚು ಕಾರ್ಖಾನೆಗಳು ಅಥವಾ ಹೆಚ್ಚು ಗೋಡೌನುಗಳು ಇರೋದರಿಂದ ಆ ಕಾರ್ಖಾನೆಗಳಲ್ಲಿ ಉತ್ಪತ್ತಿ ಆಗುವಂತಹ ಒಂದು ನಾವು ವೆಸ್ಟೇಜುಗಳನ್ನು ಹೊರಗೆ ಬಿಡ್ತಿದ್ದೇವೆ ಇದರಿಂದ ವಾಯು ಮಾಲಿನ್ಯ ಆಗ್ತದೆ ಹಾಗೂ ಕಾರ್ಖಾನೆಗಳು ನದಿಯ ಹತ್ತಿರವೇ ಮಾಡೋದು ಇರುವುದರಿಂದ ಆ ಕಾರ್ಖಾನೆಗಳಿಂದ ಬರುವಂಥ ಅಪ್ರಯೋಜನಕಾರಿ ನೀರು ಅಥವಾ ಅಪ್ರಯೋಜನಕಾರಿ ವಸ್ತುಗಳು ನೀರನ್ನು ಸೇರಿ ನೀರು ಕೂಡ ಮಾಲಿನ್ಯ ಆಗ್ತದೆ ನಮಗೆ ಇಡೀ ಜಗತ್ತಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಶೇಕಡಾ ನೀರು ಸಿಗ್ತದೆ ಆದರೆ ಎಪ್ಪತ್ತು ಶೇ ಪ ಶೇಕಡಾದಲ್ಲಿ ನಮಗೆ ಕುಡಿಲಿಕ್ಕೆ ಆಗುವಂಥದ್ದು ಸ್ವಲ್ಪವೇ ಸ್ವಲ್ಪ ಮತ್ತು ಎಲ್ಲ ನೀರು ಸಮುದ್ರದ ನೀರು ಅದು ಉಪ್ಪಾಗಿವೆ ಇದರಿಂದ ನಮಗೆ ಕುಡಿಯಲು ಕೂಡ ಸಿಹಿ ನೀರು ಸಿಗ್ತಾಯಿಲ್ಲ ಎಷ್ಟೋ ಕಡೆಗಳಲ್ಲಿ ನೀರಿಲ್ಲ ಕುಡಿಲಿಕ್ಕೆ ಹವಾಮಾನ ಏನಾಗ್ತದೆ ಭಾರತದಲ್ಲಿ ಭಾರತದ ರಾಜಧಾನಿ ಆದಂತಹ ಡೆಲ್ಲಿ ದೆಹಲಿಯಲ್ಲಿ ತುಂಬ ವಾಯುಮಾಲಿನ್ಯ ಆಗ್ತಾಯಿದೆ ಅಲ್ಲಿ ಅಲ್ಲಿ ಮಕ್ಕಳು ಅಥವಾ ವೃದ್ಧರು ಅವರಿಗೆ ಕೆಲವು ರೀತಿಯ ರೋಗ ರುಜಿನಗಳು ಬರ್ತಿದೆ ನಮ್ಮ ನಮ್ಮ ನಮ್ಮ ಪರಿಸರದಲ್ಲಿರುವಂಥ ಬೆಟ್ಟ ಗುಡ್ಡಗಳು ಅಥವಾ ಗದ್ದೆಗಳು ಅದು ಗದ್ದೆಗಳು ಶೇಕಡಾ ತೊಂಬತ್ತು ಪರ್ಸೆಂಟಿನಷ್ಟು ಕಾಣೆಯಾಗಿದೆ ಯಾವುದೇ ರೀತಿಯ ಗದ್ದೆಗಳು ಈಗ ಕಾಣ್ತಾಯಿಲ್ಲ ಯಾಕೆ ಕಾಣ್ತಿಲ್ಲ ಅಂದರೆ ಮಣ್ಣಿನಲ್ಲಿ ಸತ್ವಯಿಲ್ಲ ಈ ಮಣ್ಣಿನಲ್ಲಿ ಸತ್ವ ಇಲ್ಲದಿರೆ ಇಲ್ಲದೇ ಇರೋದರಿಂದ ಕೃಷಿ ಮಾಡಲಾಗೋದಿಲ್ಲ ಹಾಗಾಗಿ ಆ ಮಣ್ಣಿನ ಜ ಆ ಜಾಗವನ್ನು ಕೃಷಿಕರು ಇತರ ವ ಕಾರ್ಖಾನೆಗಳನ್ನು ನಿರ್ಮಿಸಲು ಮಾರಾಟ ಮಾಡುತ್ತಿದ್ದಾರೆ ಆ ಕಾರ್ಖಾನೆಗಳು ನಮ್ಮ ಪರಿಸರದಲ್ಲಿ ತುಂಬ ರೀತಿಯ ಒಂದು ಮಾಲಿನ್ಯವನ್ನು ಸೃಷ್ಟಿ ಮಾಡುತ್ತದೆ ಮೊದಲಿನ ಇದ್ಹಾಗೆ ಯಾವುದೇ ರೀತಿಯ ಈಗ ಮಳೆಗಾಲ ಇರ ಮಳೆಗಾಲದಲ್ಲಿ ಮಳೆಯೇ ಬರೋದಿಲ್ಲ ಮಳೆಗಾಲ ಬಿಟ್ಟು ಚಳಿಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಮಳೆ ಮಳೆ ಬರ್ತದೆ ಈಗ ಬೇಸಿಗೆ ಕೂಡ ತುಂಬ ಜಾಸ್ತಿಯಾಗಿದೆ ಒಂದು ಮಾನವರಿಗೆ ಬದುಕಲು ಆಗದಂತಹ ಶೆಕೆ ಈಗಿನ ಕಾಲದಲ್ಲಿದೆ ವರ್ಷಗಳಿಂದ ಕೆಲವು ವರ್ಷಗಳಿಂದ ವಾಯು ಮಾಲಿನ್ಯ ತುಂಬಾ ಹೆಚ್ಚಾಗಿದೆ ಇದರಿಂದ ಇದ್ರಿಂದಾಗಿ ಮನುಷ್ಯರು ಬದುಕಲು ಆಗುತ್ತಿಲ್ಲ ಈಗ ಭಾರತದಲ್ಲಿ ಅತೀ ಹೆಚ್ಚು ಜನಸಂಖ್ಯೆ ಇರುವುದರಿಂದ ಅವರಿಗೋಸ್ಕರ ಮನೆ ಕಟ್ಟಿ ಮನೆ ನಿರ್ಮಿಸಬೇಕು ಅಥ್ವಾ ಆಹಾರ ಇದುಮಾಡ್ಲಿಕೆಗೋಸ್ಕರ ಅರಣ್ಯಗಳನ್ನು ಕೂಡ ಕಡಿತಿದ್ದಾರೆ ಅರಗಳೆ ಅರಣ್ಯಗಳನ್ನು ಕಡಿದು ಅದರಿಂದ ಅಲ್ಲಿರುವ ಇಂದ ಪೇಪರುಗಳನ್ನು ಹಾಗೇ ಪೇಪರ್ ಅಥವಾ ಆ ಮರಗಳಿಂದ ಮನೆ ನಿರ್ಮಾಣ ಮಾಡಿದ್ರಿಂದ ಇಲ್ಲಿ ಅರಣ್ಯಗಳು ಕಡಿಮೆಯಾಗಿ ವಾಯು ಮಾಲಿನ್ಯಗಳು ಉಂಟಾಗ್ತದೆ ವಾಯು ಮಾಲಿನ್ಯ ಹೆಚ್ಚಾಗಿ ಉಂಟಾಗಿರುವುದೆ ಅರಣ್ಯಗಳ ನಾಶದಿಂದಾಗಿ ಅರಣ್ಯಗಳು ತುಂಬ ಇದಾಗಿದೆ ಬೆಟ್ಟಗಳನ್ನು ಕಡಿದು ಅಲ್ಲಿ ಮನೆ ನಿರ್ಮಾಣ ಅಥವಾ ಫ್ಯಾಕ್ಟ್ರಿ ನಿರ್ಮಾಣ ರೆಸಾರ್ಟು ಹೀಗೆಲ್ಲ ಮಾಡಿ ಒಂದಿದು ಮಾಡ್ತಿದ್ದಾರೆ ಯಾರು ಹೆಚ್ಚಾಗಿ ಯೋಚನೆ ಮುಂದಿನ ಪೀಳಿಗೆಯ ಬಗ್ಗೆ ಯಾರು ಹೆಚ್ಚಾಗಿ ಯೋಚನೆ ಮಾಡೋದಿಲ್ಲ ಈ ಇಂದು ಭಾರತ ಎಷ್ಟೊಂದು ಸಮಸ್ಯೆಗಳನ್ನು ಅನ್ಬವಿಸ್ತಾಯಿದೆ ಅಷ್ಟು ಮುಂದಿನ ಪೀಳಿಗೆ ಕೂಡ ಕಷ್ಟಾಗ್ತದೆ ಮತ್ತು ಚಳಿಗಾಲ ಮೊದಲು ಎಲ್ಲ ಹೆಚ್ಚಾಗಿ ಚಳಿಗಾಲದಲ್ಲಿ ತುಂಬ ಚಳಿ ಇರ್ತಿತ್ತು ಆದರೆ ಈಗೀಗ ಚಳಿಗಾಲದಲ್ಲಿ ಮಳೆ ಬರ್ತಾಯಿದೆ ಅಥವಾ ಹೆಚ್ಚು ಶೆಕೆ ಆಗ್ತಿದೆ ಇದರಿಂದ ನಾವು ತುಂಬ ಕಷ್ಟಪಡ್ತಿದ್ದೇವೆ ಇನ್ನು ಪರ್ವತಗಳನ್ನು ನಾವು ನೋಡಬೇಕಂದರೆ ದೂರ ಎಲ್ಲೋ ನೋಡಬೇಕು ಹೋಗಿ ಎಲ್ಲೋ ಇದುಮಾಡ್ಬೇಕು ಜನರು ಜನಸಂಖ್ಯೆ ಹೆಚ್ಚಾಗಿದೆ ಜನಸಂಖ್ಯೆ ಹೆಚ್ಚಾಗಿದೆ ಅಂದರೆ ಎಲ್ಲೆಂದ್ರಲ್ಲಿ ಕಸ ಹಾಕ್ತಿದ್ದಾರೆ ಅಲ್ಲಲ್ಲಿ ಧೂಳಾಗ್ತಿದೆ ಇದರಿಂದ ನಮಗೆ ತುಂಬ ತುಂಬ ಕಷ್ಟ ಆಗ್ತಿದೆ ಹವ್ಮಾನ ನಮ್ಮ ಭಾರತದಲ್ಲಿ ವಾಯು ಮಾಲಿನ್ಯ ಅಂದರೆ ಕೇಳುವುದೇ ಬೇಡ ಅಷ್ಟೊಂದು ವಾಯು ಮಾಲಿನ್ಯ ಆಗಿದೆ ಹವಾಮಾನ ಸರಿಯಿಲ್ಲ ಹವಾಮಾನದಲ್ಲಿ ತುಂಬ ಬದಲಾವಣೆಯಾಗಿದೆ ಒಂದು ಅಹ ಐದಾರು ವರ್ಷಕ್ಕಿಂತ ಮೊದಲು ಜನಸಂಖ್ಯೆ ಹೆಚ್ಚಾಗಿದ್ದರೂ ಒಂದು ಅಷ್ಟೊಂದೇನು ತುಲನೆ ಕಾಣ್ತಿರಲಿಲ್ಲ ಆದರೆ ಈಗೀಗ ಜನಸಂಖ್ಯೆಯಿಂದಾಗಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಿಸಾಡೋದು ಎಲ್ಲೆಂದರಲ್ಲಿ ಕಸ ಹಾಕೋದು ನದಿಗಳಲ್ಲಿ ಮೂರ್ತಿಗಳನ್ನು ಇದ್ಮಾಡೋ ಪರಿಸರಕ್ಕೆ ಒಂದು ಪರಿಸರ ಸ್ನೇಹಿಯಾಗಿ ಏನೆಲ್ಲಾ ಮಾಡ್ಬೇಕು ಅದನ್ನು ಏನು ಮಾಡ್ತಾಯಿಲ್ಲ ಇದರಿಂದಲೇ ಹವಾಮಾನ ವ ಜಾಸ್ತಿಯಾಗಿ ಚೆ ಬದಲಾವಣೆ ಕಾಣ್ತದೆ ಒಂದು ಒಳ್ಳೆಯ ಶುದ್ಧ ಗಾಳಿ ಬರ್ತಾಯಿಲ್ಲ ಇನ್ನು ಹೀಗೆಯೆ ಆಗ್ತಾ ಹೋದರೆ ನಾವು ಕೃತಕವಾಗಿ ಒಂದು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ನಾವು ಬದುಕಬೇಕಾಗಿ ಬರ್ತದೆ